ಒಂದು ಟ್ರೈನಿನ ಬಗ್ಗೆ ಅಂದರೆ ರೈಲಿನ ಬಗ್ಗೆ ಹೇಳೋದಾದ್ರೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಅಲ್ಲಿ ಆರಾಮದಾಯಕವಾದಂತಹ ಒಂದು ಪ್ರಯಾಣ ಮಾಡೋದಕ್ಕೆ ಹೇಳಿ ಮಾಡ್ಸಿದಂಥ ಪ್ರಯಾಣ ಸುಖಕರವಾದ ಪ್ರಯಾಣ ಅಂದರೆ ಅದು ರೈಲಿನಲ್ಲಿ ಮಾತ್ರ ಯಾಕೆ ಅಂದರೆ ಅಲ್ಲಿ ಯಾವುದೇ ರೀತಿಯ ತಗ್ಗು ಪ್ರದೇಶಗಳಾಗ್ಲಿ ಅಥವಾ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಈಗ ಮಕ್ಕಳಿಗೆ ಓಡಾಡಿಸ್ಕೊಂಡು ಆಟಾಡಿಸ್ಕೊಂಡು ಹೋಗ್ಬೋದು ನಾವು ಕೂಡ ವಾಕ್ ಮಾಡ್ಕೊಂಡು ಟ್ರೈನಲ್ಲೇ ವಾಕ್ ಮಾಡ್ಬಹುದು ಟ್ರೈನಲ್ಲೇ ಓಡಾಡ್ಕೊಂಡು ಮತ್ತೆ ಯಾವುದೇ ರೀತಿ ದೈಹಿಕವಾಗಿ ಆಯಾಸ ಇಲ್ಲದೇ ಆರಾಮಾಗಿ ಒಂದು ಪ್ರಯಾಣವನ್ನು ಮಾಡಬಹುದು ಅಂದರೆ ಅದು ತುಂಬ ಆರಾಮದಾಯಕವಾದಂಥ ಪ್ರಯಾಣ ಅಂದರೆ ಅದು ರೈಲಿನಲ್ಲಿ ಮಾತ್ರ ದೂರದ ಬೇರೆ ದೇಶಗಳಿಗೆ ಹೋಗಬೇಕು ಅಂದರೆ ವಿಮಾನವನ್ನು ಆಯ್ಕೆ ಮಾಡಬೇಕಾಗತ್ತೆ ಆದರೆ ನಾವು ಚಿಕ್ಕವರಿದ್ದಾಗಿನಿಂದ ರೈಲಿನಲ್ಲಿ ಪ್ರಯಾಣ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಪಟ್ಟು ಹೋಗ್ತಾಯಿದ್ದಂತಹ ಪ್ರಯಾಣ ಈ ಒಂದು ರೈಲು ಯಾಕೆ ಅಂತ ಅಂದರೆ ಈ ಈ ಬಸ್ಸಿನಲ್ಲಿ ಹೋಗಬಹುದಾದಂತಹ ಒಂದು ತಯಾರಿ ಈ ರೈಲಿನಲ್ಲಿ ಬೇರೆನೇ ಇರುತ್ತೆ ರೈಲಿನಲ್ಲಿ ಕೂತ್ಕೊಂಡು ತಿಂಡಿ ತಿನ್ಕೊಂಡು ಮಾತಾಡ್ಕೊಂಡು ಆಟಾಡ್ಕೊಂಡು ಓಡಾಡ್ಕೊಂಡು ಎಲ್ಲ ಅಲ್ಲೇ ವ್ಯವಸ್ಥೆ ಇರುತ್ತೆ ಹಾಗಾಗಿ ಒಂದು ಮನೆ ವಾತಾವರಣ ಇರುತ್ತೆ ಈಗ ಒಂದು ಹೇಳಬೇಕು ಅಂದರೆ ರೈಲಿನಲ್ಲಿ ವಿಧ ವಿಧವಾದಂತಹ ನಾವು ಟಿಕೆಟ್ ಬುಕ್ನ ಮಾಡ್ಕೊಂಡು ಹೋಗ್ಬೋದು ಒಂದು ಈಗ ಏನಪ್ಪ ಅಂತ ಅಂದರೆ ನಾವು ಸ್ಲೀಪರ್ ಕೋಚ್ ಆಯ್ಕೆ ಮಾಡ್ಬೋದು ಕಾರ್ ಟ್ರೈನ್ ಅಂತ ಬುಕ್ ಮಾಡ್ಕೊಂಡು ಹೋಗ್ಬೋದು ಅಥವಾ ಕೊತ್ಕೊಂಡೆ ಆರಾಮಾಗಿ ನಾರ್ಮಲ್ ಬೋಗಿಲೂ ಹೋಗಬಹುದು ಎ ಸಿ ಕೋಚಲ್ಲಿ ಹೋಗ್ಬೋದು ತುಂಬ ಈ ಒಂದು ರೈಲಿನಲ್ಲಿ ಬಹಳ ವಿಧವಾದಂತಹ ಟಿಕೆಟ್ ಬುಕ್ ಮಾಡ್ಕೊಂಡು ನಮಗೆ ತಕ್ಕಮಟ್ಟದ್ಕೆ ನಾವು ನಮ್ಮ ಒಂದು ಬಜೆಟ್ ನೋಡ್ಕೊಂಡು ತಕ್ಕಮಟ್ಟಕ್ಕೂ ಹೋಗಬಹುದು ನನ್ನ ಪ್ರಕಾರ ಟ್ರೈನಿನಲ್ಲಿ ನಾನೊಂದು ಸುಮಾರು ಸುಮಾರ್ಸಲಾ ಟ್ರೈನಿನಲ್ಲಿ ಹೋಗಿ ಬಂದಿದ್ದೇನೆ ಅದರಲ್ಲೂ ನಮ್ಮ ದಾವಣಗೆರೆಯಿಂದ ಹುಬ್ಬಳ್ಳಿ ಧಾರಾವಾಡ ದಾವ್ ದಾವಣಗೆರೆಯಿಂದ ಬೆಂಗಳೂರಿಗೆ ಜಾಸ್ತಿ ಹೋಗಿದ್ದೇನೆ ಪ್ರಯಾಣ ಮಾಡಿದ್ದೇನೆ ಬೆಂಗಳೂರಿನಿಂದ ಮತ್ತೆ ಕುಕ್ಕೇ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೇವೆ ಸುಮಾರು ಕಡೆ ಪ್ರಯಾಣ ಮಾಡಿದ್ದೇವೆ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯ ಅಂದರೆ ಮಧ್ಯ ಪ್ರದೇಶದವರ್ಗೂನು ಟ್ರೈನಿನಲ್ಲಿ ನಾವು ಪ್ರಯಾಣ ಮಾಡಿದ್ದೇವೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಬಂದಿದ್ದೇವೆ ತಮಿಳುನಾಡು ಆಂಧ್ರಪ್ರದೇಶ ಒರಿಸ್ಸಾ ಹೀಗೆ ಸುಮಾರು ರಾಜ್ಯಗಳಿಗೆಲ್ಲ ಈ ಒಂದು ರೈಲಿನಲ್ಲಿ ಪ್ರಯಾಣ ಮಾಡಿದ್ದೇನೆ ನನ್ಗೆ ಈವೊಂದು ರೈಲಿನಲ್ಲಿ ಪ್ರಯಾಣ ಮಾಡೋವಾಗ ತುಂಬ ಹಿತಕರ ಅನ್ಸುತ್ತೆ ಒಂದು ಖುಷಿಯಾದ ಅನುಭವ ಇದೆ ಈ ರೈಲ್ವೇ ಇಲಾಖೆ ಇನ್ನೂ ಅತ್ಯುತ್ತಮವಾದಂಥ ಫೆಸಿಲಿಟಿನ ಮಾಡ್ಬೋದು ಕರ್ನಾಟಕದಲ್ಲಿ ಅಂತ ನನ್ನ ಒಂದು ಅಭಿಪ್ರಾಯ